ರೈತರನ್ನು ರೈತರ ಆತ್ಮಹತ್ಯೆ ಇಂದ ಎಲ್ಲ ರೈತರಿಗ್ ಎಪೆಕ್ಟ್ ರೈತರವರ ಮಿನ್ ರೈತರವರ ಬೆಲೆಗೆ ಅವರು ಕೃಷಿ ಮಾಡಿದ ಬೆಲೆಗೆ ರೇಟು ಸಿಕ್ಕುವುದಿಲ್ಲ ಆ ಕಾರಣದಿಂದ ರೈತರು ಆತ್ಮಹತ್ಯೆ ಮಾಡುತ್ತಾರೆ ಅದನ್ನು ಮಧ್ಯವರ್ತಿ ಅವರು ಕಮ್ಮಿಯಲ್ಲಿ ಹೆಕ್ಕಿ ಅವರು ಜಾಸ್ತಿ ಅಲ್ಲಿ ಮಾರಿ ಇವರಿಗೇನು ಸಿಕ್ಕುವುದಿಲ್ಲ ರೈತರು ಒಳ್ಳೆಯ ರೀತಿಯಲ್ಲಿ ಸಹಕಾರ ಕು ನಾವು ಕೊಡಬೇಕು ಪಬ್ಲಿಕ್ ರೈತರವರ ಬೆಲೆಗೆ ತಕ್ಕ ರೇಟು ಸಿಕ್ಕಬೇಕು ಅವು ಮಧ್ಯವರ್ತಿಗಳಲ್ಲಿ ಮಿಡ್ಲ್ ಬಂದು ಮಿಡ್ಲ್ ಸ್ತಿಗ್ ಮಾಡಿ ಅವರಿಗೆ ಕಮ್ಮಿ ಕೊಟ್ಟು ಇವರು ಅದನ್ನು ಡಬಲ್ ರೇಟಲ್ಲಿ ಮಾಡುತ್ತಾರೆ ಮತ್ತು ರೈತರಿಗೆ ಮಿನಿಸ್ಟರ್ ಲೆವೆಲಿಂದ ಏನು ಎಲ್ಪಿಂಗ್ ಇಲ್ಲ ಅವರು ಅವರಿಗೆ ಕೊಡುವ ರೇಟನ್ನು ಆತ್ಮಹತ್ಯೆ ಮಾಡುವ ಅದು ಸಿಕ್ಕುವಾಗ ಸಿಕ್ಕುವಾಗ ಟೈಮ್ ಲೇಟ್ ಆಗುತ್ತಾರೆ ಮತ್ತು ಸಹಾಯವಾಣಿ ಆಗಿ ಲಾಭ ಅವರಿಗೆ ಏನೂ ಇಲ್ಲ ನಮಗೆ ಅವರ ಏನು ಆತ್ಮಹತ್ಯೆ ಮಾಡುವವರು ಯಾರ ಹತ್ರವೂ ಹೇಳೋದಿಲ್ಲ ಡೈರೆಕ್ಟ್ ಆಗಿ ಆತ್ಮಹತ್ಯೆ ಮಾಡುತ್ತಾರೆ ಆಲೋಚನೆ ಮಾಡೋದಿಲ್ಲ ಅವರು ಮತ್ತು ಕೇಂದ್ರದಿಂದ ರೈತರಿಗೆಲ್ಲ ಸವಲತ್ತು ಕೊಟ್ಟಿದ್ದಾರೆ ಆದರೆ ಇವರು ಅದನ್ನು ಉಪಯೋಗಿಸುವ ಉಪಯೋಗಿಸುವ ಇದು ಮಾಡೋದಿಲ್ಲ ರೈತರಿಗೆ ಮಕ್ಕಳು ರೈತರ ಮಕ್ಕಳು ಅದಕ್ಕೆಲ್ಲ ಖರ್ಚು ವೆಚ್ಚವಾಗಿ ಕಳಿಸುವುದದರಿಂದ ರೈತರಿಗೆ ಭಾರಿ ನಷ್ಟವಾಗುತ್ತದೆ ಎಲ್ಲ ರೇಟ್ ಗಗನಕ್ಕೇರಿದೆ ಗಗನಕ್ಕೆ ರೇಟ್ ಏರಿದೆ ಮತ್ತು ಅವರಿಗೆ ಯಾವ ಎಜುಕೇಷನ್ ವಿಷಯದಲ್ಲೂ ಸಹ ರೈತರಿಗೆ ಭಾರಿ ಕಷ್ಟವಾಗುತ್ತದೆ ಮ ರೈತರ ಮಕ್ಕಳಿಗೆ ಎಜುಕೇಷನಿಗೂ ಕಷ್ಟ ಆಗುತ್ತದೆ ಮತ್ತು ಅವರಿಗೆ ಎಲ್ಲ ರೀತಿಯ ಬೀಜಗಳೆಲ್ಲ ರೇಟ್ ಜಾಸ್ತಿ ಆಗೋದರಿಂದ ಅವರಿಗೆ ತಗೋಳಿಕ್ಕೆ ಕೂಡ ಕಷ್ಟವಾಗುತ್ತದೆ ರೈತರು ನಮ್ಮ ದೇಶದ ಬೆನ್ನೆಲುಬು ಅವರಿದ್ದರೆ ನಾವು ಎಲ್ಲ ಆರಾಮದಲ್ಲಿ ತಿಂದು ತೇಗಾಡುತ್ತೇವೆ ರೈತರಿಗೆ ರೈತರಿಗೆ ನಾವು ಹೆಚ್ಚಿನ ಗಳನ್ನು ಕೊಡಬೇಕು ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕು ರೈತರು ನಮ್ಮ ದೇಶಕ್ಕಾಗಿಯೇ ಆಗಿ ಇದ್ದವರು ರೈತರು ಅವರ ಮಕ್ಕಳಿಗೆ ಎಜುಕೇಷನ್ನಿಗಾಗಿ ಗೌರ್ ಸ್ಟೇಟ್ ಗೌರ್ಮೆಂಟ್ ಅವರು ಫ್ರೀ ಮಾಡಿ ಕೊಡಬೇಕು ಅವರು ಎಲ್ಲ ಕೆಲಸವನ್ನು ದನ ಸಾಕುವ ಮು ದನದಿಂದ ಅದು ಅದರ ಹಾಲುಗಳ್ನು ಮಾರುವುದಲ್ಲಿ ಅಲ್ಲಿ ಅವರಿಗೆ ರೇಟು ಬಹು ಭಾಳ ಕಮ್ಮಿ ಆಗುತ್ತದೆ ಅವರು ದನಗಳನ್ನು ಸಾಕಲು ಎಲ್ಲ ರೀತಿಯಲ್ಲಿ ಅದು ಅವರು ಸಾಮಾರಿಗೆ ಬೆಳೆಯಲು ಜಾಸ್ತಿಯಾಗುತ್ತದೆ ಹಿಂಡಿ ಉಂ ಹಿಂಡಿ ಎಲ್ಲ ರೇಟು ಎಲ್ಲ ರೇಟ್ ಜಾಸ್ತಿ ಆಗಿದ್ದರಿಂದ ಅವರಿಗೆ ಕಷ್ಟವಾಗುತ್ತದೆ ರೈತರು ರೈತರಿಗೆ ಎಲ್ಲ ರೀತಿಯಿಂದ ಆತ್ಮಹತ್ಯೆ ಮಾಡಲು ತಡೆಗಟ್ಟುವ ಮಾಡಬೇಕೆಂದು ನಾವು ಪ್ರಯತ್ನ ಮಾಡುತ್ತೇವೆ ರೈತರನ್ನು ಕೇಂದ್ರದಿಂದ ರೈತರಿಗೆ ಕೇಂದ್ರದಿಂದ ಎಲ್ಲ ವ್ಯವಸ್ಥೆಯನ್ನು ರೈತರು ಕೊಡಬೇಕೆಂದು ಹೇಳುತ್ತೇನೆ ಕೇಂದ್ರ ಸರಕಾರ ಮತ್ತು ಕೇಂದ್ರ ಸರಕಾರದಿಂದ ಅವರಿಗೆ ಯಾವ ರೀತಿಯಲ್ಲಿ ಸಾಮಗ್ರಿಗಳನ್ನು ಮತ್ತು ಅವರಿಗೆ ಏನೆಲ್ಲ ಕೊಡಬೇಕೆಂದು ನಾವು ನಿ ರೈತರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಕೇಳು ಕೇಳಿಕೊಳ್ಳುತ್ತೇವೆ ರೈತರ ಆತ್ಮಹತ್ಯೆಗೆ ಕಾರಣವೇ ಅವರ ಮಿನಿಸ್ಟರ್ಗಳು ಅವರು ಇಡೀ ಮಿನಿಸ್ಟರ್ಗಳಿಂದ ಎಲ್ಲ ರೀತಿಯಿಂದ ಇದು ಆಗುತ್ತದೆ ಅವರಿಗೆ ವಿಮೆ ಯೋಜನೆ ಎಲ್ಲ ಸರಿಕಟ್ಟು ಸಿಕ್ಕುವುದಿಲ್ಲ ಈ ಗೋರ್ಮೆಂಟುಗಳು ತಿಂದು ಬಿಡುತ್ತದೆ ಸ್ಟೇಟ್ ಗೋರ್ಮೆಂಟ್ ಮತ್ತು ಅಕ್ಕ ಪಕ್ಕದ ರೈತರಿಂದ ಅವರಿಗೆ ಹೆಲ್ಪಿಂಗೆ ಎಲ್ಪ್ ಮಾಡಬೇಕೆಂದು ಹೇಳುತ್ತೇವೆ ಆದರೆ ಎಲ್ಲ ರೀತಿ ರೈತರನ್ನು ನಾವು ನಮ್ಮ ಸಹಾಯದಿನಿಂದ ಮಾಡಬೇಕು ರೈತರನ್ನು ಒಳ್ಳೆಯ ಕಟ್ಟು ನೋಡಿ